ಅಲೋ ಯಾರು ರೀ ಹಾಂ ನೆ ಹ್ಞೂ ರೀ ಹಾಂ ಹಾಂ

ಹಾಂ ಆಯ್ತು ರೀ ಸಿಗ್ತದೆ ರೀ ಏನ್ ಟೈಮಿಗೆ ಬರತ್ರಿ ಊಟ ಊಟಕ್ಕೆ ಅಯ್ಯೋ ಹೋಟಲ್ಗಿಕ್ಕಿನ ನಮ್ಮಲ್ಲಿ ಜಾಸ್ತಿ ಕಾಸ್ಟ್ಲಿ ಅದೆ ನೋಡಿರಿ ನೀರು ದೋಸೆಕ್ಕಾ ಏ ಟು ಹಂಡ್ರೆಡ್ ಅದೆ ಅದಕ್ಕೆ ಕೋಳಿ ಸಾರೂ ಅದೆಲ್ಲ ಸೇರಿ ಫೈ ಹಂಡ್ರೆಡ್ ಆಯ್ತದೆ ಐದು ನೂರು ಆಯ್ತದೆ ನೋಡಿರಿ ಹ್ಞೂ ಯಾಕಂದ್ರೆ ನಾವು ಗ್ಯಾಸ್ ಮೇಲೆ ಮಾಡೋಲ್ಲ ರೀ ಮತ್ತೆ ಎಲ್ಲ ಕರೆಕ್ಟಾಗಿ ಒಲೆ ಮೇಲೆ ಹಳ್ಳಿದಾಗೆ ಯಾ ರೀತಿ ಮಾಡ್ತಾರೆ ಆ ಟೈಪ್ ಒಳ್ಳೆ ರೀತಿಯಿಂದ ಅಡಿಗೆ ಮಾಡ್ತೇವೆಲ್ಲ ಒಳ್ಳೆ ರೀತಿಂದ ರುಚಿಯಾದಂತ ಮಾಡ್ತೆವೆ ಅದಕ್ಕೆ ಹಾಂಗೆ ಅಂದ್ರೆ ನಮ್ಮಲ್ಲಿ ಆರ್ಡ್ರುಗಳು ತೋಲ ಬರ್ತಾವೆ ಅದಕ್ಕೆ ನೀವು ಬರುತ್ತಿ ಅಂದರೆ ಮಾಡ್ತೀವಿ ಮತ್ತೆ ಏನು ಟೈಮಿಗೆ ಬರುತ್ತಿ ಎಷ್ಟು ಪ್ಲೇಟ್ ಮಾಡು ಅಂತೀರಿ ಅದು ಹೇಳಿರಿ ಮಾಡ್ತೀವಿ ರೀ ಹತ್ತು ಜನ ರೀ ಹ್ಞೂ ಹಾಂ ಹಾಂ ಕಡಿಮೆ ಆಗಲ್ಲ ರೀ ಕಡಿಮೆ ಆಗಲ್ಲ ಯಾಕಂದ್ರೆ ನಮ್ಮಲ್ಲಿ ಭಾಳ ಜನ ಬರ್ತಾರೆ ಹೀಗೆ ಫೇಮಸ್ಸು ಯಾಕಂದ್ರೆ ಮನ್ಯಾಗೆ ಮಾಡದ್ನ ಛಲೋ ಒಲಿ ಮೇಲೆ ಮಾಡದಾಕಂದು ಭಾಳ ಟೆಸ್ಟ್ ಇರ್ತವೆ ಅಂತೇಳಿ ಭಾಳ ಜನ ಬರ್ತಾರೆ ಮತ್ತೆ ನಮಗೇ ಕಡಿಮೆ ಮಾಡ್ಲಾಕೆ ಆಗಲ್ಲ ರೀ ನೀವು ಊಟ ಮಾಡಿಮ್ಯಾಕೆ ನೋಡಿರಿ ನಿಮ್ಮದು ನಾವು ಹ್ಯಾಂಗೆ ಮಾಡ್ತೇವೆ ಅಂಬೋದು ನಮ್ಮ ನಾವು ಮನೇಗೆ ಮಾಡ್ತೇವಲ್ಲಾ ಅದು ಹೋಟಲ್ ಟೆಸ್ಟ್ ಬೇರೆ ನಾವು ಮನ್ಯಾಗೆ ಮಾಡೋಂತ ಇದು ಮಾಡೋಕೇನೆ ಫೇಮಸ್ ಅದೆ ರೀ

ಹ್ಞೂ ಕ್ಯಾಶ ರೀ ಇಲ್ಲ ರೀ ಆನ್ಲೈನ್ ಬೇಡ ಕ್ಯಾಶೆ ಕ್ಯಾಶೆ ಕೊಟ್ಟು ಮಾಡ್ಬೇಕು ರೀ

ಹೇಳಿರಿ ಎಷ್ಟೋತಿಗೆ ಇರ್ತ್ರಿ

ಹಾಂ ಓಕೆ

ಹಾಂ ಭಾಳ ಛಲೋ ಕ್ಲೀನ್ ಅಲ್ಲ ಇರ್ತಾದೆ ರೀ ಚಂದ ಒಳ್ಳೆ ಊಟ ಇರ್ತದೆ ನೀವು ಮತ್ತೊಂದು ಸರಿ ನೆನಪು ಮಾಡ್ಬೇಕು ರೀ ಮತ್ತೊಂದು ಸರಿ ಯಾವಾಗಾರು ಬಂದ್ರೆ ಭಾಳ ಛಲೋ ಇರ್ತದಾ ಬನ್ನಿರಿ ಹಾಂ ಓಕೆ ರೀ ಬರ್ರಿ ಬರ್ರಿ